ನಂಬಳಿ ಮೂಢನಂಬಿಕೆಗಳು ಜನರು ಭಾಳ ಫಾಲೋ ಮಾಡ್ತಾರೆ ಅವು ಹೆಂಗಂತ್ರಿ ಯಾವುದೋ ಒಂದಾಗಲಿ ಈಗ ಬೆಕ್ಕು ಅಡ್ಡೋಯ್ತು ಅಂದ್ರೆ ಎಲ್ಲಿಗೋ ಒಂದ್ಕಡೆ ಊರಿಗೆ ಹೋಗ್ಲತ್ತಿದ್ದೆವು ಅಂದರೆ ಈಗ ಸಪೋಸಾಗಿ ಬೆಕ್ಕು ಬಂತು ಅಡ್ಡ ಅಂತಂದ್ರೆ ಅಯ್ಯೋ ಬೆಕ್ಕು ಬಂತು ಈಗ ಹೋಗ್ಬಾರ್ದು ಈಗ ಸರಿಯಾಗಿ ಆಗಲ್ದ ಕೆಲಸ ಯಾಕೋ ಏನೋ ಅಂತ ಹಿಂಗೆ ಒಂದು ಅನ್ನಿಸ್ತದೆ ಮತ್ತು ಈಗ ಈಗ ಮುಂಜಾನೆ ಹೊತ್ತು ಜರಾ ಹೆಣ್ಮಕ್ಕಳು ಝಲ್ದಿ ಏಳಬೇಕು ಮನೆಗೆ ಛಂದ್ರ ಅಲ್ದು ಅದು ಚೆಂದ ಅನ್ಸಲ್ದು ಮನೆಗೆ ಈ ಬಗ್ಗೆದಾಗ ಸ್ವಲ್ಪ ಜಲ್ದಿ ಎದ್ರೆ ಚೆಂದಿರ್ತದ ಮನ್ಯಾಗೆಲ್ಲ ಸ್ವಲ್ಪ ಮುಂಜಾನೆ ಜಲ್ದಿ ಜಲ್ದಿ ಎದ್ದು ಝಾಡು ಹೊಡಿಬೇಕು ರಂಗೋಲಿ ಹಾಕಬೇಕು ಅಂತಂದು ಹೇಳ್ತಾರ ಹಿರುಗುಳು ಎಲ್ಲ ಹಿರುಗುಳು ಏನೇನು ಹೇಳಿದ್ದದ ಅವು ಎಲ್ಲ ಕರೆಕ್ಟವ ಮೂಢನಂಬಿಕೆಗಳು ಮಾತ್ಗಳು ಯಾವೇ ಆಗಲಿ ಗಾದೆ ಮಾತು

ಈಗ ಈಗ ಭಾನಮತಿ ಮಾಡಿದ್ದಾರೆ ಅಂತಾರೆ ಅದೂ ಒಂದು ಮೂಢನಂಬಿಕೆಯೇ ಅದು ಅದೂ ಸಪೋಸಾಗಿ ಈಗ ಯಾರಿಗೋ ಒಬ್ರಿಗೆ ಆರಾಮಿರಲ್ಲ ಏನೋ ಆಯಿತು ಅವರಿಗೆಲ್ಲ ದವಾಖಾನೆ ತೋರಿಸ್ದ್ರು ಎಲ್ಲಿ ಏನು ಭೀ ಮಾಡ್ದ್ರೆ ಅವ್ರಿಗೆ ಕಮ್ಮಾಗಲ್ಲೋಯ್ತು ಅಂದ್ರೆ ಏ ಆಕಿಗೆ ಏನೋ ಆಗ್ಯದ ಆಕಿಗೆ ಭಾನಮತಿ ಮಾಡ್ಯಾನ್ರ ಅಂತಾರ ಆದ್ರೆ ಅದು ಭಾನಾಮತಿ ಏನು ಇರಲ್ಲ ಜಸ್ಟ್ ಸುಮ್ನೆ ಅವ್ರಿಗೆ ಆರಾಮಿರಲ್ಲ ಅಷ್ಟೇ ಆದರೂ ಆರಾಮಿಲ್ಲದೇ ಹೋಯಿತು ಅಂತಂದರೆ ಈಗ ಹಿಂದಿನ ಹಿಂದಿನ ಹಿರುಗಳು ಏನಂತಾರೆ ಏ ಆಕಿಗೆ ಆರಾಮಿಲ್ಲ ಭಾನಮತಿ ಆಗ್ಯದ ಅದ್ರು ಸಲ್ವಾಗಿ ಹಂಗೆ ಮಾಡ್ತಾಳೆ ಹುಚ್ಚ ಹುಚ್ಚ ಮಾಡ್ತಾಳ ಹುಣ್ಣಿ ಅಮಾಸಿ ಬಂತು ಅಂದ್ರೆ ಏ ಆಕಿಗೆ ಏನೋ ಆಗ್ಯದ ಭಾನಮತಿನೇ ಮಾಡಿರಬೇಕು ಅಂತಾರೆ ಹೀಗೇ ಏನೋ ಒಂದು ಬ ಮೂಢನಂಬಿಕೆಗಳಿರ್ತಾವ ಮತ್ತು ಸಂಜೆ ಹೊತ್ತಾಯಿತು ಅಂದ್ರೆ ಝಾಡು ಹೊಡಿಬಾರ್ದು ಲೈಟ್ ಹಾಕ್ಕೊಂಡಿರ್ಬೇಕು ರಾತ್ರಿ ಹೊತ್ತು ಅರ್ವಿ ಒಗಿಬಾರ್ದು ಹಿಂಗೆ ಯಾವ್ದೋ ಒಂದು ಹೇಳ್ತಾಯಿರ್ತಾರೆ ಹಿರುಗಳು ಎಷ್ಟು ಮತ್ತು ಮುಂಜಾನೆ ಜಲ್ದಿ ಹೇಳ್ಬೇಕಂತಾರೆ ಮತ್ತು ಎಡಗಣ್ಣು ಹೊಡ್ಕೊಳ್ಬಾರ್ದು ಹೆಣ್ಮಕ್ಕಳಿಗಾಗ್ಲಿ ಗಂಡ್ಮಕ್ಕಳಿಗಾಗ್ಲಿ ಏನೋ ಒಂದು ಹೊಡ್ಕೊಂಡ್ರೆ ಏನೋ ಒಂದು ಅಪ್ಶಯ ಅಪಶಕುನ ಆಯ್ತದ ಅಂತಾರವರು ಮತ್ತು ಮತ್ತು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತಾರೆ ಹೆಚ್ಚಿಗೆ ಹಾಸಿ ಮಾಡ್ಬಾರ್ದು ಯಾವುದೋ ಒಂದು ಈಗ ನನಗದು ಬೇಕು ನನಗಿದು ಬೇಕು ಅಂತ ಹೆಚ್ಚಿಗೆ ಆಸೆ ಮಾಡ್ಬಾರ್ದು ಅಂತಂದು ಹೇಳ್ತಾರೆ ಮತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಗುಣ ನೋಡಿ ಗೆಳೆತನ ಮಾಡು ಅಂತಾರೆ ನಾವು ಅವೆಲ್ಲ ಫಾಲೋ ಮಾಡ್ಬಾರ್ದು ಸ್ವಲ್ಪ ಏನೋ ಒಂದು ಒಂದು ಚಂದೊಂದಿರ್ತದ ಒಂದು ಸ್ವಲ್ಪ ಕೆಟ್ಟದಿರ್ತದ ಅಂದರೆ ನಮ್ಮೇಲೆ ಆಲೋಚನೆ ಮಾಡೋದಾಗಿರ್ತದದು ನಾವೊಂದು ಆಲೋಚನೆ ಚೆಂದ ಸರಿಯಾಗಿ ಯೋಚನೆ ಮಾಡಬೇಕು ಒಂದು ಆಲೋಚನೆ ಒಂದು ಇದೊಂದು ಖರೇನು ಇರ್ತವೆ ಅವನು ಫಾಲೋ ಮಾಡಬೇಕು ಅಂದ್ರೆ ಜಾಸ್ತಿಯಾಗಿ ಫಾಲೋ ಮಾಡ್ಬಾರ್ದು ಡ್ರೆಸ್ಸು ಡಿಸೈನ್ ಡಿಸೈನ್ ಕಟ್ಟಿಂಗು

ಹಾಗರೆ ಮೈ ಮೇಲೆ ಡ್ರೆಸ್ ಹಾಕೊಂಡಿದ್ದು ಕಟ್ ಮಾಡ್ಬಾರ್ದು ಹೇರ್ ಕಟ್ ಮಾಡ್ಬಾರ್ದು ಅವು ಅಪಶಕುನ ಆಯ್ತಾವಂತಾರ ಯಾವಾಗಲೂ ಮೈಮೇಲೆ ಅರ್ವಿ ಹಾಕ್ಕೊಂಡೆ ಹೊಲಿಬಾರ್ದಂತಾರೆ ಮತ್ತು ಇವು ಎಲ್ಲ ಒಂದೊಂದು ಹಿರುಗಳು ಹೇಳಿದ್ದ ಮಾತುಗಳಿವು ಅದೇ ಇರುಗಳು ಏನು ಹೇಳ್ತಾರೆ ಅವು ಕರೆಕ್ಟಿರ್ತಾವೆ ಸ್ವಲ್ಪ ಫಾಲೋ ಮಾಡಬೇಕಷ್ಟೆ ಮತ್ತು ಬೇರೆ ಬೇರೆ ಇವೆಲ್ಲ ಏನು ಫಾಲೋ ಮಾಡ್ಬಾರ್ದು ಜಾಸ್ತಿ